ನಮ್ಮ ಪ್ರದೇಶದಲ್ಲಿ ನೈಸರ್ಗಿಕ ಸಂಪನ್ಮೂಲಗಳು ಯಾವ್ಯಾವು ಇದ್ದಾವೆ ಅಂತ ಅಂದರೆ ಪ್ರಕೃತಿಯಿಂದ ಪಡೆದ ಮತ್ತು ಕೆಲವು ಬಳಸಲಾಗುವ ಸಂಪನ್ಮೂಲಗಳು ಇವೆ ಇದು ವಾಣಿಜ್ಯ ಮತ್ತು ಕೈಗಾರಿಕಾ ಬಳಕೆ ಸೌಂದರ್ಯ ಮೌಲ್ಯ ವೈಜ್ಞಾನಿಕ ಆಸಕ್ತಿ ಮತ್ತು ಸಾಂಸ್ಕೃತಿಕ ಮೌಲ್ಯದಂತಹ ಮೌಲ್ಯಯುತ ಗುಣಲಕ್ಷಣಗಳು ಮೂಲಗಳು ಒಳಗೊಂಡಿವೆ ಭೂಮಿಯ ಮೇಲೆ ಇದು ಸೂರ್ಯನ ಬೆಳಕು ವಾತಾವರಣ ನೀರು ಭೂಮಿ ಎಲ್ಲ ಖನಿಜಗಳ ಜೊತೆಗೆ ಎಲ್ಲ ಸಸ್ಯವರ್ಗ ಮತ್ತು ವನ್ಯಜೀವಿಗಳನ್ನು ಒಳಗೊಂಡಿದೆ ಮತ್ತು ಪೆಟ್ರೋಲು ಮತ್ತೆ ಡೀಸೆಲ್ಲು ಎಲ್ಲ ನಮಗೆ ಭೂಮಿಯಿಂದನೇ ಸಿಗುತ್ತೆ